ನಮಸ್ಕಾರ ರೀ ಎಲ್ಲರಿಗೆ ನನ್ನ ಹೆಸ್ರು ಪ್ರದೀಪ್ ಅಂತ ನಾ ಇಲ್ಲಿ ಒಂದು ಆನ್ಲೈನ್ ಆನ್ಲೈನ್ ಪ್ರೊಡಕ್ಟ್ ಪರ್ಚೆಸ್ ಮಾಡಿದ್ದೆ ಅದ್ರ ಬಗ್ಗೆ ಹೇಳೋಕ್ ನಾ ನಿಮಗೆ ಇಷ್ಟ ಪಡ್ತೇನ್ರಿ ನಾವು ನಮ್ಮನೆಯಾಗಾ ನಾವು ಒಂದು ಫೋನ್ ತಗೋತೀನಿ ಅಂತೇಳಿ ಕೇಳಿದ್ರಿ ಆವಾಗ ಅವ್ರು ನಂಗಾ ಇಪ್ಪತ್ತೈದು ಸಾವಿರ ರುಪಾಯಿ ಕೊಟ್ಟವ್ರೀ ಮನೆಯಾಗ ಇಪ್ಪತ್ತೈದು ಸಾವಿರ ರುಪಾಯಿ ಕೊಟ್ಟಾಗ ನಾ ದುಕಾನ್ಗೆ ಹೋಗಿ ಕೇಳಿದ್ರಿ ದುಕಾನ್ ಹೋಗಿ ಕೇಳ್ದಾಗ ಅವ್ರು ಏನಂದ್ರು ಇಪ್ಪತ್ತೈದು ಸಾವಿರದಾಗ ನನ್ಗೆ ಇಷ್ಟ ಆಗಿದ್ದ ಮೊಬೈಲ್ ಬರ್ಲಾತಿದಿದಿಲ್ಲ ಅದಕ್ಕೆ ಅಂತೇಳಿ ಒಂದು ಸ್ವಲ್ಪ್ ದಿವ್ಸ ನಾ ವೇಟ್ ಮಾಡ್ದು ರೀ ಒಂದು ಸ್ವಲ್ಪ್ ದಿವ್ಸ ನಾ ವೇಟ್ ಮಾಡಿದ ಮೇಲೆ ಬಿಗ್ ಬಿಲಿಯನ್ ಡೇಸ್ ಅಂತ ಆಫರ್ ಬರ್ತದೆ ರೀ ಫ್ಲಿಪ್ಕಾರ್ಟ್ನಾಗು ಬರ್ತದ ಅಮೆಝನಾಗು ಬರ್ತದ ರೀ ಹಂಗಂತ ಹೇಳಿ ನಾ ಫ್ಲಿಪ್ಕಾರ್ಟ್ನಾಗ್ ಆರ್ಡರ್ ಮಾಡ್ದೆ ರೀ ಯಾವುದು ಒನ್ ಪ್ಲಸ್ ನೋಡ್ ಸಿ ಇ ಅಂತೇಳಿ ನನ್ನ ಬಳಿ ಇಪ್ಪತ್ತೈದು ಸಾವಿರ ರುಪಾಯ್ ಇತ್ತು ಅದಕ್ಕೆ ಅಂದೇಳ್ದ ಆರ್ಡ್ರ್ ಮಾಡ್ದೆ ರೀ ನನ್ನ ದೋಸ್ತರು ಬೀ ಅದೇ ತಗೋ ಅಂತೇಳಿ ಅಂದರು ರೀ ಅದನ್ನಾ ಮತ್ತು ಫ್ಲಿಪ್ಕಾರ್ಟ್ನಾಗೇ ತಗೋ ಅಲ್ಲಿ ಆಫರ್ ಅದ ಚಲೋ ಇರ್ತದಾ ಅಂತ ಅಂದು ಹೇಳಿದರು ರೀ ಅವರು ನನ್ನ ಫ್ರೆಂಡ ಬೆಸ್ಟ್ ಫ್ರೆಂಡ್ ನಿತಿನ್ ಅಂತೇಳ್ರೀ ಅವ ಫಸ್ಟಿಗೆ ಒಂದ್ಸಲ ಮೊಬೈಲ್ ತರ್ಸಿದ್ದ ರೀ ಆನ್ಲೈನ್ದಾಗೆ ಅದೂ ಚಲೋ ವರ್ಕಾಲ್ಲತಿತ್ತು ಏನು ಸ್ಕ್ಯಾಮ್ ಇದ್ದಿದಿಲ್ಲ ಏನು ಇಲ್ಲ ಅಂತೇಳಿ ನಾನೂ ಅಲ್ಲಿಂದ ತರಿಸ್ಬೇಕ್ ಅಂತ ಬಂದ ರೀ ತರ್ಸಿದಾಗ ಏನಾಯ್ತು ಅಂದ್ರೆ ಒಂದು ನಾಲ್ಕೈದು ದಿವ್ಸ ಬಿಟ್ಟು ಮೊಬೈಲ್ ಬಂತು ರೀ ಆನ್ಲೈನ್ ಮೂಲಕ ಬಂದಿದ್ದು ಕೂಡಲೆ ಏನಾಯ್ತು ನಾ ತಗೊಂಡ್ರಿ ತಗೋಂಡ್ ಚೆಕ್ ಮಾಡ್ಕೋತ ಕುಂತಿದ್ದೆ ಏನೇನು ಬಂದಾವ ಏನೇನು ಇಲ್ಲ ಅಂತ ಫಸ್ಟ್ ಬಾಕ್ಸ್ ಓಪನ್ ಮಾಡಿದ ಕೂಡಲೆ ನಂಗಲ್ಲೇನು ಅನ್ಸಿತ್ತು ಅಂದ್ರೆ ಫಸ್ಟಿಗೆ ಮೊಬೈಲ್ ಪೀಸ್ ಸಿಕ್ತು ಮೊಬೈಲ್ ಆಗಿದ್ಮೇಲೆ ಚಾರ್ಜರ್ ಇತ್ತು ಅದ್ರಾಗ ಇಯರ್ ಪಾಡ್ಸ್ ಇತ್ತು ಮತ್ತು ಹಂಗೇ ಸ್ಕ್ರೀನ್ ಗಾರ್ಡ ಅಂತೇಳಿ ಇರ್ತದೆ ಸ್ಕ್ರೀನ್ ಗಾರ್ಡ್ ಬಂದಿತ್ತು ಫೋನ್ ಕೇಸ್ ಕವರ್ ನಂತರ ಇಷ್ಟೆಲ್ಲಾ ಪ್ರೊಡಕ್ಟ್ ಇದ್ದಾವೆ ಅದ್ರೊಳಗೆ ನಾ ಆಫರ್ ಇದ್ದಿದ್ದು ಟೈಮ್ನಾಗ ಮಾಡಿದ ಸಂಬಂಧ ಇಷ್ಟೆಲ್ಲ ಪ್ರೊಡಕ್ಟ್ ಬಂದಿತ್ತು ಮತ್ತು ಅದು ನಂಗೆ ಕಮ್ಮಿ ರೇಟಿಗೆ ಸಿಕ್ಕದ ರೀ ಆ ಮೊಬೈಲ್ ಫೀಚರ್ಸ್ ನಿಮ್ಗೆ ಹೇಳ್ಬೇಕಂತೇಳಿ ಅಂದ್ರೆ ಒನ್ ಪ್ಲಸ್ ನೋಡ್ ಫೈ ಜಿ ಅದು ಹೆಂಗದಂತೇಳಿ ಅಂದ್ರೆ ಫಸ್ಟ್ ಆಮೇಲೆ ಡಿಸ್ಪ್ಲೇ ಅದು ರೀ ಹನ್ನೆರಡು ಜಿ ಬಿ ರ್ಯಾಮ್ ಅದ ರೀ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಇಂಟರ್ನಲ್ ಸ್ಟೋರೇಜ್ ಅದ ರೀ ಎಕ್ಸ್ಟೆಂಡೇಬಲ್ ಅದ ರೀ ಮತ್ತು ಅದು ಎರಡು ಸಿಮ್ ಕುಂದುರ್ತಾವೆ ಅದ್ರೊಳಗೆ ಇನ್ನು ಹೇಳ್ಬೇಕಂತೇಳಂದ್ರೆ ಥೋಲ್ ಥೋಲ್ ಚಲೋ ಅದ ರೀ ಅದು ಇವತ್ತಿಗೆ ನಾ ಅದು ಫೋನ್ ತಗೊಂಡು ಒಂದು ವರ್ಷ ಆಯಿತ್ರಿ ಒಂದು ವರ್ಷದಾಗ ಅದ್ರ ಜೊತೆ ಇಷ್ಟು ಗನ ಆಟ ಆಡಿದೆ ಪಬ್ಜಿ ಆಟ ಆಡಿದೆ ರೀ ನಾಳೆ ಇಂದ ಏನ್ರಾ ಸ್ಕ್ರೀನ್ ಹೋಗಿದೆ ಏನಂತೇಳಿ ನೋಡದ್ರೆ ಸ್ಕ್ರೀನ್ ಹೋಗಿದ್ದಿಲ್ಲಾ ಬಟ್ ಭಾಳ ಸತಿ ಕೈದಾಗಿಂದ ಬಿತ್ತದು ರೀ ನಮ್ಮ ಅಕ್ಕನ ಮಕ್ಳು ಅರ ರೀ ನಮ್ಮ ಅಕ್ಕನ ಮಕ್ಕಳೆಲ್ಲಾ ತಗೊಂಡು ಆಟ ಆಡೋ ಟೈಮ್ನಾಗ ಕೆಳಗೆ ಬಿಸಾಕ್ತಾರೆ ಕೆಳಗೆ ಬಿಸಾಕಿದಾಗ ಬಿ ಸ್ಕ್ರೀನೇನು ಒಡ್ದಿದಿಲ್ಲಾ ಮತ್ತು ಹಂಗೆ ಏನೇನು ಡ್ಯಾಮೇಜ್ ಆಗಿದಿಲ್ರಿ ಅದಕ್ಕೆ ಏನ್ರ ಡ್ಯಾಮೇಜ್ ಆದರೆ ವಾಪಾಸ್ ಕೊಡ್ಬೇಕು ಅಂತೇಳಿ ನಂದು ತಲೇಯಾಗ್ ಇತ್ತು ರೀ ಬಟ್ ಅದು ಡ್ಯಾಮೇಜ್ ಆಗಿಲ್ಲ ನಂಗೆ ವಾಪಾಸ್ ಕೊಡ್ಲಾಕು ಆಗಲ್ಲಾಗಿದೆ ಆನ್ಲೈನ್ ಪ್ರೊಡಕ್ಟ್ ಎಲ್ಲ ನಕಲಿ ಅಂತೇಳಿ ಇರಲ್ಲ ರೀ ಒಂದು ಸ್ವಲ್ಪ ಒರ್ಜಿನಲ್ ಬಿ ಇರ್ತಾವೆ ಅದ್ರೊಳಗೆ ಇದು ಪ್ಯೂರ್ ಒರ್ಜಿನಲ್ ಇತ್ತು ರೀ ಅದ್ರ ಸಂಬಂಧ ನಾ ನಿಮಗ್ ಏನು ಹೇಳ್ತೇನೆ ಅಂತಂದ್ರೆ ನೀವು ಆನ್ಲೈನ್ ಪ್ರೊಡಕ್ಟ್ ತಗೋ ರೀ ತಗೊಂಡ್ರೆ ನಿಮ್ಗು ಹೆಲ್ಪ್ ಆಗುತ್ತೆ ಮತ್ತು ಅದ್ರೊಳಗೆ ಈಗ ಈಗಿಗರೆ ಮತ್ತು ಇ ಎಮ್ ಐ ಕಟ್ಟೋದು ಕೊಟ್ಟಾರೆ ಆಪ್ಷನ್ನು ಆನ್ಲೈನ್ದಾಗ ನೀವೇನು ಮೂರು ತಿಂಗಳಿನಾಗ್ ತಗೋತೀರ ನಾಲ್ಕು ತಿಂಗಳು ತಗೋ ಕಟ್ಟುತ್ತಿರ ಇನ್ಸ್ಟಾಲ್ಮೆಂಟ್ ರೊಕ್ಕ ಅದೆ ನಿಮ್ಮ ಮೇಲೆ ಡಿಪೆಂಡ್ ಆಗತ್ತೆ ನಿಮ್ಮ ಕೆಲ್ಸದ ಮೇಲೆ ಡಿಪೆಂಡ್ ಆಗ್ತದ ನಂಗೆ ಅನ್ಸಿದ ಮಟ್ಟಿಗೆ ಆನ್ಲೈನ್ ತರ್ಸಿದಕ್ಕೆ ಚಲೋ ಆಯ್ತ್ ರೀ ಯಾಕಂದ್ರೆ ಸಸ್ತ ಇತ್ತು ಈ ಅದೇ ದುಕಾನ್ದಾಗ್ ಹೋಗಿ ಕೇಳ್ದೆ ಅಂದ್ರೆ ಭಾಳ ರೇಟಿಂದು ಇರ್ತದೆ ರೀ ಅದಕ್ಕಂತೇಳಿ ಇದು ಮಾಡ್ದೆ ಬಟ್ ನೋಡ್ರಿ ಆಲ್ ಓವರ್ ಮೊಬೈಲ್ ನೋಡ್ರಿ ಒಂದು ಸ್ವಲ್ಪ ಭಾರಿ ಇತ್ತು ರೀ ಮತ್ತು ಹೇಳ್ಬೇಕಂತೇಳಿ ಅಂದ್ರೆ ಇನ್ನು ಎಲ್ಲ ನಾರ್ಮಲ್ ಫೋನಿಗೆ ಇದಕ್ಕೆ ವ್ಯತ್ಯಾಸ ಏನು ಬಿ ಇರಲ್ಲ ರೀ ಸೇಮ್ ಇರ್ತದೆ ಬಟ್ ರೇಟ್ ಒಂದು ಸ್ವಲ್ಪ್ ಬೇರೆ ಬೇರೆ ಇರ್ತದೆ ಮತ್ತು ನಕಲಿ ಗಿಕಲಿ ಅಂತೇಳಿ ಮೋಸ ಹೋಗೋರು ಅದು ಇದು ಇರ್ತಾರೆ ಮೋಸ ಮಾಡೋರು ಇರ್ತಾರೆ ಚಲೋ ಇದ್ದವರು ಇರ್ತಾರೆ ನಾವು ಈ ಫ್ಲಿಪ್ಕಾರ್ಟಿಗೆ ನಂಬೀವಿ ಅಂತ ಅಂದ್ರೆ ಅವ್ರು ನಮ್ಗೆ ಒಳ್ಳೆ ಪ್ರೊಡಕ್ಟ್ ಕೊಟ್ಟಾರೆ ಫ್ಲಿಪ್ಕಾರ್ಟ್ ಅಂತೇಳಲ್ಲ ಯಾವುದೇ ಇರಲಿ ಯಾರು ತರ್ಸಿರ್ತಾರೆ ಅವ್ರಿಗೆ ಒಂದು ಸಲ ಕೇಳ್ಬೇಕು ಚಲೋ ಅದಾ ಅಂತೇಳಿ ಅವ್ರು ಹೇಳಿದ ಮೇಲೆ ನಾವು ತಗೋಬೇಕು ಈಗ ನಾ ತಗೊಂಡೀನಿ ನಾ ತಗೊಂಡೀಗ ಒಂದು ವರ್ಷ ಆಯಿತು ಇನ್ನು ನನ್ನ ಮೊಬೈಲಿಗೇನು ಆಗಿಲ್ಲ ಅಂತೇಳಿ ಅಂದಿದ್ದ ಮೇಲೆ ನಾನು ನಿಮಗೆ ಹೇಳುತಿದ್ದೆ ಮೊಬೈಲ್ ಚಲೋ ಅದ ತಗೋ ರೀ ಮೊಬೈಲೇ ಅಂತೇಳೋಲ್ಲ ಯಾವುದೇ ಪ್ರೊಡಕ್ಟ್ ಇರಲಿ ಒಂದು ನಾಲ್ಕು ಮಂದಿಗೆ ಕೇಳ್ಬೇಕು ಅವ್ರು ತಗೊಂಡಿದ್ರು ಅಂದ್ರೆ ಅದ್ರೊಳಗೆ ಅವ್ರು ಹೇಳ್ತಾರೆ ತಗೋಬೇಕಾ ಇಲ್ಲ ಅಂತೇಳಿ ಅದ್ರೊಳ್ಗೆ ನಿಮ್ಮ ಕ್ಲೋಸ್ ಪ್ರೆಂಡ್ ನಿಮ್ಮ ಅಣ್ಣ ಅಂಥೋರ್ ಹೇಳಿದ್ರೆ ಮತ್ತು ಜಲ್ದಿ ತಗೋಬೇಕ್ ಈಗ ಬೇರೆಯವ್ರು ಯಾರ್ನ ನಮ್ಮ ಮೇಲೆ ಹೊಟ್ಟೆ ಕಿಚ್ಚು ಇದ್ದು ಹೇಳಿರ್ತಾರೆ ಒ ಅವ್ರು ಮೋಸ ಹೋಗಿದಾರೆ ನಾವು ಮೋಸ ಹೋಗೋಕ್ ಅಂಥವ್ರಿಗ್ ನಂಬಬಾರದು ನಿಮ್ಮ ಅಣ್ಣಾವ್ರಲ್ಲಿ ನಿಮ್ಮ ದೋಸ್ತರಲ್ಲಿ ಯಾರನ್ನೆ ಹೇಳಿರ್ತಾರೆ ಅಂದ್ರೆ ಅವ್ರ ಮಾತು ನಂಬಿ ತಗೋಬೇಕು ರೀ ಅದು ನಿಮ್ಗೆ ಇಷ್ಟ ಆಯಿತು ಮತ್ತು ನೀವು ನಿಂಬಳಿ ಇದ್ದಿದ್ದ ರೊಕ್ಕ ಅದಕ್ಕೆ ಇದಕ್ಕೆ ಎಲ್ಲ ಮ್ಯಾಚ್ ಆಗ್ಲತಿತ್ತು ಅಂದರೆ ತಗೋಬೇಕು ರೀ ಇಲ್ಲಂದ್ರೆ ಈಗಾರ ಇನ್ಸ್ಟಾಲ್ಮೆಂಟ್ಸ್ ಅವ ಇ ಎಮ್ ಐಸ್ ಅವ ಅವು ಕಟ್ಕೋತ ತಗ್ಬೌದು ರೀ ನೀವು ಫೋನ್ ಭಾಳ ಚಲೋ ಇರ್ತದೆ ರೀ ತಗೋಳಾಕೆ ತಗೊಂಡು ಒಂದ್ಸತಿ ಇದು ಮಾಡ್ರಿ ತ್ಯಾಂಕ್ ಯು ಧನ್ಯವಾದಗಳ್ ರೀ